ನಾವು ಇಂದಿನ ಜಗತ್ತಿನಲ್ಲಿ ನೋಡ್ಬೋದು ಕನ್ನಡ ಭಾಷಿಗರು ಎದುರಿಸ್ತಿರುವಂಥ ಹಲವಾರು ಸವಾಲುಗಳ ಬಗ್ಗೆ ಮಾತಾಡೋದಾದ್ರೆ ಬೆಂಗಳೂರು ಬೆಂಗಳೂರು ಅನ್ನೋದು ಒಂದು ನಗರ ಅದು ತುಂಬ ಪ್ರಸಿದ್ಧವಾದಂಥ ನಗರ ಅದನ್ನು ಇನ್ನು ಐ ಟಿ ಕ್ಯಾಪಿಟಲ್ ಅಂತನೇ ಕರಿತೀವಿ ನಾವು ಆ ನಗರದಲ್ಲಿ ನೋಡ್ಬೋದು ನಾವು ಅದು ಇರೋದು ಕರ್ನಾಟಕದಲ್ಲಿ ಆದ್ದರಿಂದ ನಾವು ಅದರಲ್ಲಿ ನಾವೂ ಬಯಸೋದು ಏನಂತಂದ್ರೆ ಎಲ್ಲರು ಕನ್ನಡವನ್ನೇ ಮಾತಾಡ್ಬೇಕು ಕರ್ನಾಟಕದಲ್ಲಿ ಇರುವಂಥವ್ರು ಅಂತ ಆದರೆ ಆ ಪ್ರಮುಖ ನಗರದಲ್ಲಿ ಬರಿ ಕನ್ನಡಿಗರಷ್ಟೇ ಇಲ್ಲ ಅದಕ್ಕೆ ತಮಿಳುನಾಡು ಆಂಧ್ರಪ್ರದೇಶ ಮತ್ತೆ ಕೇರಳ ಇದೆಲ್ಲ ಹತ್ರ ಆಗೋದ್ರಿಂದ ಅಲ್ಲಿ ಎಲ್ಲ ಭಾಷೆಯ ಜನರು ಸಹ ಇದ್ದಾರೆ ಎಲ್ಲ ಭಾಷೆಯ ಜನ ಜನರೂ ಸಹ ತಮ್ಮ ವ್ಯಾಪಾರವನ್ನು ಆಗಿರ್ಬೋದು ತಮ್ಮ ಕೆಲಸಕ್ಕೆ ಆಗಿರ್ಬೋದು ಬೆಂಗಳೂರನ್ನು ಅವಲಂಬಿಸಿದ್ದಾರೆ ಆದರೆ ನಾವು ನೋಡ್ಬೋದು ಅಲ್ಲಿರುವಂತಹ ಬೆಂಗಳೂರಿನಲ್ಲಿ ಇರುವಂತಹ ಬೇರೆ ಭಾಷೆಯ ಜನರು ಅಂದರೆ ತಮಿಳಿನವರು ಆಗಿರ್ಬೋದು ಆಂಧ್ರಪ್ರದೇಶದ ಜನರು ಆಗಿರ್ಬೋದು ಇವರ್ಯಾರೂ ಕನ್ನಡಿಗರಿಗೆ ಸರಿಯಾದ ಬೆಲೆಯನ್ನು ಕೊಡೋದಿಲ್ಲ ನಾವು ಇರೋದು ಕನ್ನಡ ನೆಲದಲ್ಲಿ ನಾವು ಎಲ್ಲರಿಗೂ ಕನ್ನಡಿಗರಿಗೆ ವಿಶ್ವಾಸನೀಯವಾಗಿರಬೇಕು ವಿಶ್ವಾಸಾರ್ಹವಾಗಿರಬೇಕು ಮತ್ತೆ ನಾವು ಕನ್ನಡವನ್ನು ಕಲಿಬೇಕು ಅಂತ ಯಾರಿಗೂ ಸಹ ಮನಸ್ಥಿತಿ ಬರೋದೆ ಇಲ್ಲ ಅವರು ಒಂದು ಅಥವಾ ಎರಡು ವರ್ಷದಿಂದ ಇದ್ದರೆ ಅದೂ ಬೇರೆ ಲೆಕ್ಕ ಆಗುತ್ತೆ ಯಾಕೆಂದ್ರೆ ಅವರಿಗೆ ಎರಡು ವರ್ಷಗಳಲ್ಲಿ ಕನ್ನಡ ಅಷ್ಟು ಪೂರ್ತಿಯಾಗಿ ಬರೋದಿಲ್ಲ ಅಂತ ನಮಗೂ ಸಹ ಗೊತ್ತು ಕೆಲವೊಂದು ಕೆಲವೊಬ್ರೂ ಇರ್ತಾರೆ ಒಂದು ಅಥವಾ ಎರಡು ವರ್ಷಗಳ ಒಳಗೇನೆ ಕನ್ನಡವನ್ನು ಕಲಿತು ಕನ್ನಡಿಗರ ಜೊತೆಗೆ ಕನ್ನಡದಲ್ಲೇ ತಹ ಸಂವಹನ ಮಾತ್ರೆ ಮಾಡ್ತಿರ್ತಾರೆ ಅಂಥೋರಿಗೆ ನನ್ನ ಪ್ರಶಂಸೆ ಇದೆ ನನ್ನ ಗೌರವ ಇದೆ ಮತ್ತೆ ಬೇರೆಯವರು ಇರ್ತಾರೆ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಸಹ ಇಲ್ಲೆ ಬೆಂಗಳೂರಿನಲ್ಲೇ ಇದ್ಕೊಂಡು ಕೆಲಸವನ್ನು ಮಾಡ್ಕೊಂಡು ಅಥವಾ ತಮ್ಮ ತಮ್ಮ ಸ್ವಂತ ವ್ಯವಹಾರವನ್ನು ಮಾಡ್ಕೊಂಡು ಬೆಂಗಳೂರಲ್ಲಿ ಇರ್ತಾರೆ ಆದರೆ ಅಂಥ ಜನರು ಕನ್ನಡಿಗರನ್ನು ತುಂಬ ಅವಾಚ್ಯನೀಯವಾಗಿ ನೋಡುವಂತಹ ಪರಿಸ್ಥಿತಿಗಳನ್ನು ನಾವು ನೋಡ್ಬೋದು ಮೆಟ್ರೋದಲ್ಲಿ ಎಲ್ಲ ಸಾರ್ವಜನಿಕ ವಾಹನಗಳಲ್ಲಿ ಸಹ ನಾವು ನೋಡ್ಬೋದು ಕನ್ನಡಿಗರ ಜೊತೆ ಕನ್ನಡದಲ್ಲೇ ಸಂವಹನ ಮಾಡದೇ ಇರುವಂಥದ್ದು ಮತ್ತೆ ಕನ್ನಡಿಗರಿಗೆ ಬಯ್ಯುವಂಥದ್ದು ಕನ್ನಡಿಗರಿಗೆ ಎದುರು ಮಾತಾಡುವಂಥದ್ದು ಅವರಿಗೆ ಪ್ರಶ್ನೆಗಳನ್ನು ಕೇಳುವಂಥದ್ದು ಅವರಿಗೆ ಅಗೌರವವನ್ನ ಸೂಚಿಸುವಂತಹ ಕೆಲಸವನ್ನ ಬೇರೆ ಬೇರೆ ಭಾಷೆಯ ಜನರು ಮಾ ಮಾಡ್ತಾಯಿದ್ದಾರೆ ಇದು ತಪ್ಪು ಅಂತ ಸಹ ನಾವು ಹೇಳ್ಬೋದು ಈ ಥರ ಆದರೆ ನಾವು ಅದೇ ಬೇರೆ ತಮಿಳುನಾಡಿಗೆ ಹೋದಾಗ ಆಂಧ್ರಪ್ರದೇಶಕ್ಕೆ ಹೋದಾಗ ಅಲ್ಲಿ ಕನ್ನಡದೋ ಕನ್ನಡ ಬರ್ತಾಯಿರೋರು ಇದ್ದರೂ ಸಹ ಅವರು ನಮ್ಮನ್ನು ಕನ್ನಡದಲ್ಲಿ ಮಾತಾಡಿಸೋದಿಲ್ಲ ಅವರು ಅವರ ಭಾಷೆಯಲ್ಲೇನೆ ಅವು ನಮಗೆ ಉತ್ತರವನ್ನು ಕೊಡ್ತಾರೆ ನಮಗೆ ಅರ್ಥ ಆಗ್ತಿಲ್ಲ ನಿಮಗೆ ಕನ್ನಡ ಬರತ್ತಲ್ಲಾ ಕನ್ನಡದಲ್ಲೇ ಮಾತಾಡಿ ಅಂತ ಎಲ್ಲ ಹೇಳಿದ್ರು ಸಹ ಅವರು ಕನ್ನಡವನ್ನು ಮಾತಾಡುವಂತಹ ಗೋಜಿಗೆ ಹೋಗೋದಿಲ್ಲ ಅವರು ಕನ್ನಡಿಗರನ್ನು ತುಂಬ ವಿರೋಧಿಸ್ತಾರೆ ಅಂತನೇ ಹೇಳ್ಬೋದು ಕೆಲವರು ಎಲ್ಲರಿಗೂ ಹೇಳ್ತಾಯಿಲ್ಲ ಕೆಲವರು ಈ ರೀತಿ ಮಾಡೋದ್ರಿಂದ ಕನ್ನಡಿಗರು ತುಂಬ ಸವಾಲುಗಳನ್ನು ಎದುರಿಸುವ ಪರಿಸ್ಥಿತಿಯನ್ನು ನೋಡ್ಬೋದು ನಮ್ಮ ಸ್ವಭೂಮಿಯಲ್ಲಿ ಅಂದರೆ ನಮ್ಮ ಕರ್ನಾಟಕದ ಒಳಗೆನೆ ಸಹ ಈ ಥರ ಎಲ್ಲ ಸವಾಲುಗಳನ್ನು ಕನ್ನಡಿಗರು ಎದುರಿಸ್ತಾಯಿದಾರೆ ಅಂತಂದ್ರೆ ಇದು ತುಂಬ ಬೇಜಾರಾಗುವಂತಹ ಸಂಗತಿ ಅಂತ ನಾವು ಹೇಳ್ಬೋದು